ವೆಜ್ ಮಾಡೋದು ತುಂಬ ಸುಲಭ ನಾನ್ವೆಜ್ ಮಾಡೋದು ರಿಸ್ಕಿಯಾದರೂ ಬಟ್ ಟೇಸ್ಟಿಯಾಗಿ ಮಾಡ್ಬೌದು ಮಾಡೋ ವಿಧಾನ ಕಷ್ಟ ಇದ್ರೂ ನಿಧಾನಕ್ಕೆ ಮಾಡಿ ಚೆನ್ನಾಗಿ ತಿನ್ಬೌದು ನಂಗೆ ತುಂಬ ಇಷ್ಟ ಮಾಡೋಕ್ಕೆ ಅಂದರೆ ನಾನ್ವೆಜ್ಜು ಅದರಲ್ಲೂ ಚಿಕನ್ ಅಂದರೆ ತುಂಬ ಇಷ್ಟ ಮತ್ತು ನಮ್ಮ ಮಕ್ಳಿಗೆ ಪಲಾವ್ ಇಷ್ಟ ಬಿರ್ಯಾನಿ ತುಂಬ ಇಷ್ಟ ಬಿರ್ಯಾನಿ ಮಾಡಕ್ಕೆ ತುಂಬ ಈಸಿ ನಿಧಾನಕ್ಕೆ ಮಾಡಿದ್ರೆ ಟೇಸ್ಟಿಯಾಗಿ ಮಾಡ್ಬೌದು ಅದರಲ್ಲೂ ಸ್ವೀಟ್ಸ್ ಅಂತೂ ನಂಗೆ ತುಂಬ ಇಷ್ಟ ಸ್ವೀಟ್ಸ್ ಮಾಡ್ಬೌದು ಮತ್ತು ಮಾಡೋ ವಿಧಾನ ನಂಗೆ ತುಂಬ ಇಷ್ಟ ಚಿಕನಲ್ಲಿ ಪೆಪ್ಪರ್ ಡ್ರೈ ಬಿರ್ಯಾನಿ ಮತ್ತು ತುಂಬ ಕಷ್ಟ ಅಂದರೆ ನಾನ್ವೆಜ್ ಮಾಡೋದೇ ಬಟ್ ಮಾಡಿದರೆ ತಿನ್ನಕ್ಕೆ ಚೆನ್ನಾಗಿರುತ್ತಷ್ಟೆ ವೆಜ್ಜು ಈಸಿ ಬಟ್ ಟೇಸ್ಟ್ ಇರುತ್ತೆ ಬಟ್ ಚಿಕನಷ್ಟು ಬರೋಲ್ಲ ನನ್ನ ಫೇವ್ರೇಟ್ ಬಂದು ಬಿರ್ಯಾನಿ ಪೆಪ್ಪರ್ ಡ್ರೈ ನಂಗೆ ತುಂಬ ಇಷ್ಟ ನಮ್ಮ ಮಕ್ಳಿಗೂ ಅಷ್ಟೇ ತುಂಬ ಇಷ್ಟ